ನನ್ನ ಹೆಸರು ರಾಧ ನನ್ ನಾನು ಅಡ್ಗೆ ಸ್ಟಾರ್ಟ್ ಮಾಡಿದ್ದು ಹದಿನೇಳು ವರ್ಷಕ್ಕೆ ನಾನು ನನ್ನ ಮದುವೆ ಆದ ನಂತರ ಸ್ಟಾರ್ಟಿಂಗಲ್ಲಿ ಯಾವುದು ಬರ್ತಾ ಇರಲಿಲ್ಲ ನನಗೆ ಆಮೇಲೆ ಆಮೇಲೆ ಎಲ್ಲಾವನ್ನ ನಮ್ಮ ತಾಯಿ ಕಲ್ಸ್ಕೊಟ್ಟರು ನಮ್ಗೆ ನನಗೆ ಅತೀ ಹೆಚ್ಚು ಅಡಿಗೆ ಮಾಡಾಕ ಇವಾಗ ಬರ್ತದ ಮುಂದೆ ಅಷ್ಟೊಂದು ಬರ್ತಾ ಇರಲಿಲ್ಲ ನನಗೆ ಈಗ ಪ್ರತಿಯೊಂದನ್ನು ಮಾಡ್ತೀನಿ ಆದರೆ ಬೇರೆ ನಮ್ಮ ಮನೆಯಲ್ಲಿ ಎಲ್ಲರೂ ಪ್ರೋತ್ಸಾಹ ಮಾಡ್ತಾರೆ ನನ್ನ ಹಸ್ಬೆಂಡ್ ಆಗಿರ್ಬೋದು ನನ್ನ ಮಗ್ಳಾಗಿರ್ಬೋದು ನಮ್ಮ ರಿಲೇಟಿವ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡ್ತಾರೆ ಅಡ್ಗೆ ಚೆನ್ನಾಗಿ ಮಾಡ್ತಾಯಿದ್ದೀಯ ಮಾಡು ಹೀಗೆ ಮಾಡ್ಕೊತಾ ಕಂಟಿನಿವ್ ಹೋಗು ಅಂತ್ಹೇಳಿ ಮನೆಯಲ್ಲಿ ಭಾಳ ಒತ್ತಾಯ ಮಾಡ್ತಾರೆ ಏನಾದರು ಹೋಟೆಲ್ ಮಾಡು ಅದ್ರಿಂದ ಏನಾದರು ಉಪಯೋಗ ಆಗುತ್ತೆ ಅಂತ್ಹೇಳಿ ಅಡ್ಗೆ ಚೆನ್ನಾಗಿ ಮಾಡ್ತಿ ಅನ್ನಾದಕ್ಕ ಹಾಗಾಗಿ ನನಗೂ ಇಂಟ್ರೆಸ್ಟ್ ಇರತ್ತೆ ಮಾಡ್ತೀನಿ ಆದಷ್ಟು ಎಷ್ಟು ಬೇಕೋ ಅಷ್ಟು ಕಲ್ತಿದ್ದೀನಿ ಇವಾಗ ಜಾಸ್ತಿಯಂದರೇನೇ ವೆಜ್ಜಲ್ಲೆ ನಾನಾ ರೀತಿ ಮಾಡ್ತೀನಿ ಮತ್ತು ನಾನ್ವೇಜ್ ಕೂಡ ಮಾಡ್ತೀನಿ ಬಟ್ಟು ಚೆನ್ನಾಗಿ ಮಾಡ್ತೀನಿ ಅಡಿಗೆ ಒಂದು ಸರಿ ಅತ್ತೆ ಮನೆಯಲ್ಲಿ ಸ್ಟಾರ್ಟಿಂಗ್ ಹೋದಿರ್ಬೇಕಾದರೆ ನನಗೆ ರೊಟ್ಟಿ ಚಪಾತಿ ಬರ್ತಾ ಇರಲಿಲ್ಲ ಅವಾಗ ನಮ್ಮ ಮನೇಲಿ ಎಲ್ಲರು ಬೈಯೋರು ನಿನಗೆ ಅಡ್ಗೆ ಬರಲ್ಲ ಅಂತ್ಹೇಳಿ ಆಮೇಲೆ ಪ್ರತಿ ಒಂದನ್ನು ಕಲ್ತೆ ಯಾರ್ದೋ ಹತ್ರ ಹತ್ತಿರನೂ ಹೇಳಸ್ಕೋಳ್ಲಿಲ್ಲ ನಾನೇ ಸ್ವಂತ್ವಾಗಿ ಕಲ್ತಿರೋದು ಏನಂದರೆ ಇವಾಗ ಬೆಟರ್ ಮಾಡ್ತಾ ಇದ್ದೀನಿ ಎಲ್ಲಾನು ಇವಾಗ ಆರಾಮ್ಸೆ ಎಲ್ಲ ಬರತ್ತೆ ಮಾಡ್ಕೋತಾ ಹೋಗ್ತಾಯಿದ್ದೀನಿ ಉತ್ತರಕರ್ನಾಟಕ ಶೈಲಿಯ ಅಡ್ಗೆ ಮಾಡ್ತೀನಿ ಆಮೇಲೆ ನನ್ನದು ಆಂಧ್ರ ಸೈಡಿಂದು ಅಡ್ಗೇನು ಮಾಡ್ತೀನಿ ಇವಾಗ ಪ್ರಸೆಂಟ್ಲಿ ಅಂದರೆ ಮನೆಯಲ್ಲಿ ಅನ್ನ ಸಾರು ತಿಳಿಸಾರು ಪಲ್ಯ ಚಟ್ನಿ ಇಂಥವ್ದ್ರ ಬಗ್ಗೆ ಭಾಳ ಇಂಟ್ರಸ್ಟ್ ಮಾಡೋದಕ್ಕೆ ಮಾಡ್ತಿದ್ದೇನೆ ಪ್ರತಿ ಒಂದನ್ನು